ನನ್ನ ಕುಟುಂಬದಲ್ಲಿ ತೋಟಗಾರಿಕೆ ಅಂದರೆ ತುಂಬ ಇಷ್ಟ ಮತ್ತು ನಮ್ಮ ತಾತ ಅಜ್ಜಂದಿರಿಗಂತೂ ಮತ್ತು ತುಂಬನೇ ಇಷ್ಟ ತೋಟಗಾರಿಕೆ ಮಾಡೋದು ಹಾಗೆ ನಮ್ಮ ತಂದೆ ತಾಯಿಗೂ ಸಹ ಅದೇ ಕಂಟಿನ್ಯೂ ಮಾಡ್ತಾರೆ ತೋಟಗಾರಿಕೆ ಅಂದರೆ ಎಲ್ಲಾರಿಗೂ ಇಷ್ಟ ಹಾಗೂ ಮತ್ತು ನಮ್ಮ ಮಕ್ಕಳೂ ಅದೇ ತೋಟಗಾರಿಕೆಯಲ್ಲಿ ಇದ್ದಿದ್ದೀರಿ ತೋಟದಲ್ಲಿ ತುಂಬನೇ ಇಂಟ್ರೆಸ್ಟ್ ಕೊಡ್ತಾರೆ ಆಸಕ್ತಿ ಕೊಡ್ತಾರೆ ಎಲ್ಲರೂ ನಮ್ಮ ಕುಟುಂಬದಲ್ಲಿ ಬೆಳೆಸಿ ಬಂದರೆ ತೋಟದಲ್ಲಿ ಹೊಲ್ದಲ್ಲಿ ಅಂದ್ರೆ ಗಿಡ್ಗಳು ಹಚ್ತಾರೆ ಮತ್ತು ತರಕಾರಿ ಹಚ್ತಾರೆ ಯಾವ್ಯಾವ ಸೀಝನ್ನಲ್ಲಿ ಏನೇನನ್ನ ಬೆಳಿಬೇಕು ಅದು ಎಲ್ಲನೂ ಹಚ್ಚಿ ಹಚ್ತಾರೆ ಎಲ್ಲ ಟೈಮಿನು ಮತ್ತು ಬೇಸಿಗೆಯಲ್ಲಿ ಕಬ್ಬು ಕಡಿತ್ ಕಬ್ಬು ಕಡಿತಾರ ಮತ್ತು ನಳಗದಲ್ಲಿ ನೆಡ್ತಾರೆ ಗೋಧಿ ನೆಡ್ತಾರೆ ಮತ್ತು ಕಬ್ಬುನೂ ನೆಡ್ತಾರೆ ನಳಗದಲ್ಲಿ ಮತ್ತು ನಳಗದಲ್ಲಿ ಜೂನ್ ಜುಲಾಯ್ದಲ್ಲಿ ಹೆಸರು ಉದ್ದು ಜೋಳ ಬೆಳಿತೇವೆ ಮತ್ತು ಸೊಯಾನು ಹಾಕ್ತಾರೆ ತುಂಬನೇ ಚೆನ್ನಾಗಿ ಹೊಲದಲ್ಲಿ ಬೆಳೆ ಬೆಳೆಸ್ತಾರೆ ಮತ್ತು ಮತ್ತು ಚಳಿಗಾಲದಲ್ಲಿ ಕಡ್ಡಿ ತೊಗರಿ ಮತ್ತು ಜೋಳ ಇವೆಲ್ಲವನ್ನೂ ಬೆಳೆಸ್ತಾರೆ ಮತ್ತು ಬೆಳೆಸಿ ಮತ್ತು ಸ್ವಲ್ಪ ಬೀಜವನ್ನು ಇಟ್ಟು ಮತ್ತು ತರಕಾರಿ ಏನೇನು ಯಾವ್ಯಾವ ಸೀಝನ್ನಲ್ಲಿ ಏನೇನು ಬೆಳಿತ್ತಾರ ತರಕಾರಿ ಬೆಳೆದಂದರೆ ಬೇಸ್ಗೆಯಲ್ಲಿ ಏನೇನು ಬೆಳೆಯ್ತದ ಅದನ್ನ ನೀರಿಟ್ಟು ನೀರು ಹೊಲದಲ್ಲಿ ಬೋರಲ್ಲಿದೆ ಬಾವಿ ಇದೆ ನಮ್ಮಲ್ಲಿ ತುಂಬ ನೀರಿದೆ ಎಲ್ಲ ಬೆಳೆಗಳಿಗೆ ಸಾಲುವಷ್ಟು ನೀರಿದೆ ಗಿಡಗಳಿಗಂತೂ ತುಂಬನೇ ಕಾಳಜಿ ವಹಿಸ್ತಾರೆ ಮತ್ತು ತಿಪ್ಪೆ ಒಬ್ಬರು ಹಳ್ಳಿ ಕಡೆ ಎಮ್ಮೆದು ಹೆಂಡಿ ಇದನ್ನು ಹೆಂಡಿ ಇರ್ತದ ಅದನ್ನೇ ಹೆಂಡಿ ಹಾಕ್ತೇವೆ ಮತ್ತು ಕುರಿಗಳದ್ದು ಇಕ್ಕಿ ಕುರಿಗಳ್ದು ಇಕ್ಕಿನು ಹೊಲದಲ್ಲಿ ಹಾಕ್ತಾರೆ ಬೇಸ್ಗೆಯಲ್ಲಿ ಅದನ್ನ ನೀರಲ್ಲಿ ಹೊಡ್ದು ಅದು ಎಲ್ಲ ಕಸ ಎಲ್ಲ ತೆಗೆದು ಅದು ಗೊಬ್ಬರ ಹಾಕಿ ಟ್ರ್ಯಾಕ್ಟರ್ ಹೊಡ್ದು ಮತ್ತು ಅದಕ್ಕೆ ಗೊಬ್ಬರಕ್ಕೆ ಗೊಬ್ಬರ ಒಳ ಮುಚ್ಚೋದು ಸಲುವಾಗಿ ಟ್ರ್ಯಾಕ್ಟರ್ ಹೊಡ್ದು ಮತ್ತು ಅದಕ್ಕೆ ಮಳೆಗಾಲದ ಟೈಮ್ನಾಗೆ ಯಾವಾಗ ಬಿತ್ತಬೇಕು ಅಂತಂದು ವಿಚಾರ ಹಾಕಿ ಅದೇ ಯಾವ್ಯಾವ ಟೈಮ್ನಾಗ ಹೇಗೇಗೆ ಮಾಡ್ಬೇಕಂತಂದು ಬೆಳೆ ಬೆಳೆಸ್ತಾರೆ ಮತ್ತು ಜೂನ್ ಜುಲಾಯಿ ಬೆಳೆ ಮತ್ತೆ ಮಳೆಗಾಲ ಬೆಳೆಯಾಯ್ತದ ಅದನ್ನು ಯಾವಾಗೋ ಹೇಗೂ ಮಾಡ್ಬೇಕಂತ ನಮ್ಮ ಕುಟುಂಬರೆಗೆ ಎಲ್ಲರಿಗೂ ಗೊತ್ತು ಅದು ಎಲ್ಲ ಬೆಳೆ ಬೆಳೆಸ್ತಾರೆ ಮತ್ತು ಗಿಡಗಳಂತೂ ನಮ್ಮಲ್ಲಿ ತುಂಬ ಇದೆ ಹೊಲದಲ್ಲಿ ಜಾಪುಳು ಬಾಳೆ ಹಣ್ಣು ಮತ್ತು ಕಿತ್ತಳೆ ಹಣ್ಣು ಮತ್ತೆ ಪಪ್ಪಾಯ ಮತ್ತು ಮಾವಿನಕಾಯಿ ಯಾವಾಗ ಸೀಝನ್ದಾಗ ಏನೇನು ಬೆಳೀತದ ಅದು ಸ್ವಲ್ಪ ಹಣ್ಣಿನ ಗಿಡ ಇದೆ ನಮ್ಮಲ್ಲಿ ಮತ್ತು ಕಾಜು ಕಾಜು ಅಂತೂ ತುಂಬನೇ ಇದೆ ಗಿಡಗಳು ಮತ್ತು ಮಾವಿನ ಗಿಡ ಅಂತೂ ತುಂಬನೇ ಇದೆ ನಮ್ಮ ಹೊಲದಲ್ಲಿ ಆದರೂ ಅದು ನಮ್ಮ ತಂಗಿ ತಿಂಗ್ ತಂಗಿಗೆ ಮತ್ತು ತಂಗಿ ಅತ್ತೆ ಮಾವಗೂ ತುಂಬನೇ ಇಷ್ಟ ಹೊಲದಲ್ಲಿ ಬೆಳೆ ಬೆಳೆಸೋದು ಮತ್ತು ಊಟ ಮಾಡೋದು ಅವರು ಹೊಲ ಅಂತು ತುಂಬ ಇದೆ ಅವ್ರ ಹತ್ರ ಹೊಲದಲ್ಲಿ ತುಂಬನೇ ಬೆಳೆಸ್ತಾರೆ ಅವ್ರ ಹತ್ರ ಒಂದು ಎಲ್ಲದ್ರದ್ದು ಮಾವಿನ ಬನ ಇದೆ ಮತ್ತು ಜಾಪುಳು ಬನ ಇದೆ ಬಾಳೆ ಬನ ಇದೆ ಯಾವ ಹಣ್ಣು ಐದಾರು ಏಳೆಂಟು ಹಣ್ಣಿಂದು ಬನ ಇದೆ ಒಂದು ಹೊಲ ಒಂದೊಂದು ಎಕ್ಕರೆ ಹೊಲದಲ್ಲಿ ಅವರು ಅದನ್ನೇ ಮಾವಿನ ಗಿಡ ನೆಟ್ಟಿದ್ದಾರೆ ಬಾರೆ ಗಿಡ ನೆಟ್ಟಿದ್ದಾರೆ ಮತ್ತೆ ಜಾಪುಳ ಗಿಡ ನೆಟ್ಟಿದ್ದಾರೆ ತುಂಬನೇ ಬಾಳೆ ಹಣ್ಣಂಥದು ಒಂದು ಬನ ಇದ್ದ ಹಾಗೆ ದೊಡ್ಡದಿದೆ ಅದು ತುಂಬನೇ ಚೆನ್ನಾಗಿ ಬೆಳೆಸ್ತಾರೆ ಅದಕ್ಕೆ ಯಾವ್ಯಾವ ಸೀಝನ್ಗೆ ಹೇಗೆ ಮಾಡ್ಬೇಕಂತಂದು ಮತ್ತೆ ದನಗಳೂನು ಇದ್ದಾವೆ ಅದರಲ್ಲಿ ದನಗಳು ಮೇಯೋದು ಕ್ಲೀನ್ ಮಾಡೋದು ಎಲ್ಲನೂ ಒಂದು ವ್ಯವಸ್ಥೆ ಎಲ್ಲ ಒಳ್ಳೆ ರೀತಿಯಿಂದ ವ್ಯವಸ್ಥೆ ಮಾಡ್ತಾರೆ ಮತ್ತು ಗಿಡಗಳಿಗೆ ಒಳ್ಳೆ ರೀತಿಯಲ್ಲಿ ನಮ್ಮ ತಂಗಿಯರು ನೆಟ್ಟಿದ್ದಾರೆ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನೂ ಸಹ ಅವ್ರ ಹತ್ರನು ಹೊಲ ಇದೆ ಅವ್ರ ಹತ್ರನೂ ಅವ್ರುನೂ ಅವರು ಬಹಳ ಗದ್ದೆ ಮಾಡ್ತಾರೆ ಕಳವಿ ಗೋಧಿ ನೆಡ್ತಾರ ಅವರು ಬಹಳ ಕಳವಿ ಗೋಧಿ ಮತ್ತು ಕಬ್ಬು ಬೆಳೆಸ್ತಾರೆ ಅವ್ರದ್ದು ಕೆಂಪು ಹೊಲ ಅದ್ರ ಸಲುವಾಗಿ ಅವರು ಕೆಂಪು ಹೊಲದ ಸಲುವಾಗಿ ಅವರು ಬಹಳ ಕಳವಿ ಬೆಳೆಸ್ತಾರೆ ಅವರು ಮತ್ತು ತೆಂಗಿನ ಗಿಡ ಇದೆ ಅವ್ರ ಹತ್ತಿರ ತೆಂಗು ಜಾಸ್ತಿ ತೆಂಗಿದೆ ಅವ್ರ ಹತ್ತಿರ ಮತ್ತು ಮಾವಿನ ಗಿಡ ಇದೆ ಅವರು ತುಂಬನೇ ಸೀಝನ್ ಟೈಮ್ನಿಗೆ ಬೆಳೆಸ್ತಾರೆ ಮತ್ತು ತರಕಾರಿ ಬೆಳೆಸ್ತಾರೆ ತುಂಬ ಅವ್ರದ್ದು ಕೆಂಪು ಹೊಲ ಇದರ ಸಲುವಾಗಿ ತುಂಬನೇ ತರಕಾರಿ ಬೆಳೀತದೆ ಶೇಂಗ ಬಹಳ ತುಂಬ ಶೇಂಗ ಬೆಳೀತದೆ ಅವ್ರ ಹೊಲದಲ್ಲಿ ಮತ್ತು ಸೊಪ್ಪು ತರಕಾರಿ ಅಂದರೆ ಕರೆಲಾ ಇವು ಸೊಪ್ಪು ಬಹಳ ತುಂಬ ಬೆಳೆಸ್ತಾರೆ ಅವರು ಬೆಳೆಸಿ ಅವರು ಮಾರಾಟ ಮಾಡ್ತಾರೆ ಅಂದರೆ ನಮ್ಮ ಕುಟುಂಬದಲ್ಲಿ ಎಲ್ಲರೂನು ತೋಟಗಾರಿಕೆ ಅಂದರೆ ತುಂಬನೇ ಇಷ್ಟ ಅದು ನಮ್ಗೆ ಪರಂಪರೆಯಿಂದ ಬಂದಿದ್ದವು ಆಗಿದೆ ತೋಟ ಮಾಡೋದು ಹಾಗಾಗಿ ಮುಂದು ನಮ್ಮ ಮಕ್ಕಳೂ ತೋಟದಲ್ಲಿ ಹೇಗೆ ಬೆಳೆಸಬೇಕು ನಮ್ಮಿಂದ ಅವ್ರು ಬ್ಯಾ ತೋಟಗಳು ಮಾಡಬೇಕಂತಂದ್ರೆ ನಾವು ಅವ್ರಿಗೆ ಹೊಲಕ್ಕ ಕರ್ಕೊಂಡು ಹೋಗ್ತೀವಿ ಮತ್ತು ತೋಟಗಾರಿಕೆ ಮಾಡೋದನ್ನು ನೋಡ್ತಾರೆ ನಮ್ಮಕ್ಕಳಿಗೂ ಇಂಟ್ರೆಸ್ಟ್ ಇದೆ ಮತ್ತು ತೋಟದಲ್ಲಿ ತೋಟದಲ್ಲಿ ಮಾಡೋಕ್ಕೂ ಇಷ್ಟ ಅವ್ರನ್ನೆ ಬಿಡಬೇಕು ಚಿಕ್ಕ ಚಿಕ್ಕ ಗಿಡಗಳನ್ನ ನೆಡ್ತಾರೆ ಮತ್ತು ಮತ್ತು ನಳಗ ನವಂಬರದಲ್ಲಿ ಅಕ್ಟೋಬರ್ ಅಕ್ಟೊಬರ್ ನವಂಬರ್ದಲ್ಲಿ ಮತ್ತೆ ಹೂವಿನಿಂದ ಹೂವಿನ ಗಿಡಗಳು ಬಹಳ ಅಂದರೆ ಚೆಂಡು ಹೂವು ಅವಾಗ ದೀಪಾವಳಿ ಸೀಝನ್ ಇರ್ತದಲ್ಲ ಆ ಸಲುವಾಗಿ ಚೆಂಡು ಹೂವು ತುಂಬನೇ ಬೆಳೆಸ್ತಾರೆ ನಮಗೆ ಅದು ಚಿಕ್ಕಪ್ಪೋರು ಅವರು ಹೊಲ ಕೆಂಪು ಹೊಲದ ಸಲುವಾಗಿ ಚೆಂಡು ಹೂವು ಗುಲಾಬಿ ಹೂವು ಮತ್ತು ಮಲ್ಲಿಗೆ ಹೂವು ಬೆಳೆಸ್ತಾರೆ ಅವರು ಅವರು ಪ್ರತಿಯೊಂದು ಬೆಳೆಸ್ತಾರೆ ಅವರು ಹೊಲ ತುಂಬನೇ ಇದೆ ಕೆಂಪು ಹೊಲದ ಸಲುವಾಗಿ ತುಂಬನೇ ಇಂಟ್ರೆಸ್ಟ್ ಕೊಡ್ತಾರೆ ಅವರು ಹೊಲದಲ್ಲಿ ಬೆಳೆ ಬೆಳೆಸೋದಕ್ಕೆ ಹಾಗೆ ನಮ್ಮ ಅವ್ರ ಮಕ್ಕಳೂ ತುಂಬನೇ ಇಂಟ್ರೆಸ್ಟ್ ಪಡ್ತಾರೆ ಹೊಲ ಹೊಲದಲ್ಲಿ ಕೆಲಸ ಮಾಡೋದು ಗಿಡಗಳೆಲ್ಲ ಹಚ್ಚೋದು ಮತ್ತು ನಮ್ಮ ಕುಟುಂಬದಲ್ಲಿಯೂ ಬಹಳ ಇಷ್ಟ ಮತ್ತು ನಮ್ಮ ಮಕ್ಕಳಿಗೂ ಇಷ್ಟ ಅದು ಹೊಲದಲ್ಲಿ ಕೆಲಸ ಮಾಡೋದು ಗದ್ದೆ ಮಾಡೋದು ಕಬ್ಬು ನೆಡೋದು ಕಬ್ಬು ಫ್ಯಾಕ್ಟ್ರಿಗೆ ಹಾಕೋದು ಅದ್ರ ಸಕ್ಕರೆ ತರೋದು ಮತ್ತು ಹೊಲದಲ್ಲಿ ಘಾಣ ಮಾಡೋದು ಕಬ್ಬಿಂದು ಅಂದರೆ ತುಂಬೆ ತುಂಬನೇ ಇಷ್ಟ ಜೋಳ ರಾಶಿ ಮಾಡೋದು ಎಲ್ಲರಿಗೂ ನಮ್ಮನೆಯಲ್ಲಿ ತೋಟಗಾರಿಕೆ ಅಂದರೆ ತುಂಬನೇ ಇಷ್ಟವಾಗುತ್ತದೆ